ನಮ್ಮ ಕುಟುಂಬ ಹಾಗೂ ಸ್ನೇಹಿತರ ಬಗ್ಗೆ ತಿಳಿಸ್ಬೋದು ಅಂದರೆ ನಮ್ಮ ಕುಟುಂಬದಲ್ಲಿ ನಮ್ಮ ಅಪ್ಪಾಜಿ ಹಿಂಗೇ ಕೆಲಸ ಮಾಡ್ತಾರೆ ನಮ್ಮಮ್ಮ ಅಮ್ಮ ಇಲ್ಲಿ ಮನೆ ಮನೇಗೆ ಇರ್ತಾರೆ ನನ್ನ ತಂಗಿ ಹಿಂಗ್ ಕಾಲೇಜಿಗೆ ಹೋತ್ ತಮ್ಮ ಕ ಸ್ಕೂಲಿಗೆ ಹೋಗ್ತಾನೆ ಏನು ಆಟೋ ಹೊಡಿತೀನಿ ಇದು ನನ್ನ ಫ್ಯಾಮಿಲಿ ಮನೆ ವಿಚಾರ ಇನ್ನೊಂದು ಹೇಳಬೇಕಪ್ಪಂದ್ರೆ ಫ್ಯಾಮಿಲಿ ಅಂದರೆ ಹೊರ ನಾನು ಹೊರಗಡೆ ನಮ್ಮ ಅಕ್ಕ ಅಣ್ಣ ಮಾವ ಹಿಂಗೆ ನಮ್ಮ ಮಾವರಿದ್ದು ಒಬ್ಬರು ಒಬ್ಬರು ಕೆಲ್ಸ ಇದು ಪಸ್ಟ್ ನಮ್ಮ ಅಪ್ಪಾಜಿದು ಕೆ ಕಾಲೇಜಿಗೆ ಹೋಗುತ್ತು ಹೇಳಿ ಒಬ್ಬರು ಮಾವವ್ರು ರೇಷನ್ ಅಂಗ್ಡಿಗೆ ಹೋಗ್ತಾರೆ ಒಬ್ರು ಮತ್ತೆ ರೇಷಂಗ್ಡಿಗೆ ಹೋಗಿ ಮತ್ತು ಇನ್ನೊಬ್ಬರು ಹೊಲಮನೆ ಕೆಲಸ ಮಾಡ್ತಾರೆ ಒಬ್ಬರು ಲೆಕ್ಚರ್ ಆಗಿದ್ದಾರೆ ಇನ್ನೊಬ್ರು ಕೆಲಸ ಮಾಡ್ತಾರೆ ಮತ್ತು ಚರಣ ನಮ್ಮ ಅಕ್ಕ ನಮ್ಮ ಸ್ನೇಹಿತರು ಮತ್ತು ಅವರು ಸ್ನೇಹಿತರು ಅವರು ಹೀಗೇ ಆಟೋ ಹೊಡೆಯದು ಒಬ್ನು ಆಟೋ ಹೊಡೀತಾನೆ ಒಬ್ಬನು ಪೇಂಯ್ಟ್ ಕೆಲಸ ಒಬ್ಬರು ಗಾರೆ ಕೆಲಸ ಹೀಗೆ ಎಲ್ಲರೂ ಒಂದೊಂದು ಕೆಲ್ಸಗಳು ಮಾಡ್ಕೊಂಡು ಹೋಗ್ತಿದ್ದಾರೆ ಈ ಥರ ಮಾಡ್ತಿದ್ದರೆ ಏನೋ ಒಂದು ಸ್ನೇಹಿತ್ರ ಬಗ್ಗೆ ಭಾಳ ಇದು ಆಗುತ್ತೆ ಒಂದು ಸಿಗೋದು ಬಿಡೋದು ಹಾಗಾಗಿ ಇದು ಸ್ನೇಹಿತರ ಬಗ್ಗೆ ಹೇಳುವ ಹೇಳೋದಾದ್ರೆ ಇದು ಮತ್ತು ಕುಟುಂಬದಲ್ಲಿ ಅಂತಂದರೆ ಇವಾಗ ನಮ್ಮ ರಿಲೇಶನಲ್ಲಿ ರಿಲೇಶನಲ್ಲಿ ಅಂದರೆ ನಮ್ಮ ಅಪ್ಪಾಜಿ ರಿಲೇಶನ್ ಆಗಲಿ ಅಮ್ಮ ರಿಲೇಶನ್ ಆಗಲಿ ಅವ್ರು ಇತ್ತಿ ಹೀಗೇ ಎಲ್ಲ ಒಂದು ಇದ್ರಾಗೆ ಎಲ್ಲ ಒಂದು ಹಬ್ಬ ಇದ್ರ ಹುಣ್ಣಿಮೆಗೆಲ್ಲ ಒಂದು ಸರ್ತಿ ಒಂದು ಸೇರಿದರೆ ಸೇರಿ ಇದು ಮಾಡಿ ಅವಾಗೆಲ್ಲ ಖುಷಿ ಆಗಿ ಸ್ನೇಹಿತರು ಕುಟುಂಬದವ್ರು ಎಲ್ಲ ಒಂದು ಈ ಥರ ಮಾಡಿದರೆ ಏನೋ ಒಂಥರ ಇದು ಒಂದು ಸಮ್ ಸಮಾಧಾನ ಆಗುತ್ತೆ ಒಂದೊಳ್ಳೆಯ ಖುಷಿ ಸಿಗುತ್ತೆ ಮತ್ತು ಇವಾಗ ಕೆಮ್ ಫ್ರೆಂಡ್ಸ್ಗಳು ಕೆಲವರು ಪೇಂಯ್ಟ್ ಕೆಲಸ ಅದೇ ಇದು ಗಾಡಿ ಹೊಡ್ಯೋದು ಕೆಲವರು ಆಫೀಸ್ ಕೆಲ್ಸಗಳಿಗೆ ಸೇರ್ಕೊಂಡರೆ ಅವರು ಇಷ್ಟಕ್ಕೆ ಇದು ಇನ್ನು ಕೆಲವರು ಬ್ಯಾಂಕ್ಗಳು ಅದೂ ಇದೂ ಇಂಥವಕ್ಕೆಲ್ಲ ಸೇರ್ಕೊಂಡರೆ ಇನ್ನು ಕೆಲವರು ವುಡ್ ವರ್ಕು ಕಿಟ್ಕಿ ಅವೂ ಇವೂ ವುಡ್ ವರ್ಕ್ ಮಾಡೋದು ಎಂತೆಂಥವ್ಕೆ ಎಲ್ಲ ಕೆಲ್ಸಕ್ಕೆ ಸೇರ್ಕೊಂಡವ್ರೆ ಇವರು ಸೆಕ್ಯೂರಿಟಿ ಗಾರ್ಡು ಈ ಥರ ಮಾಡ್ಕೊಂಡು ಬಾ ಭಾಳ ಚೆನ್ನಾಗಿದೆ ಸ್ನೇಹಿತರು ಅಂತಂದರೆ ಇನ್ನೊಂದು ನಮ್ಮದು ಹೋಳ್ಬೇಕಪ್ಪಾ ಅಂದರೆ ಹಿಂಗೇ ಅಪ್ಪಾಜಿ ಅವರು ಕ್ ಕಾಲೇಜಲ್ಲಿ ವರ್ಕ್ ಮಾಡ್ತಾರೆ ಅವರು ತಿಂಗಳಿಗೆ ಇಷ್ಟು ಹದಿನೈದು ಸಾವಿರನೋ ಬರುತ್ತೆ ಅದರಲ್ಲಿ ಮನೆ ಮೆಂಟೇನು ಇರದು ನಾವು ಐದು ಜನ ಫ್ಯಾಮಿಲಿ ಒಳಗೆ ಅವಾಗ ಅವನು ಸ್ಕೂಲ್ ನಮ್ಮ ತಮ್ಮ ಸ್ಕೂಲಿಗೆ ಹೋಗ್ತಾನೆ ನಮ್ಮ ತಂಗಿ ನರ್ಸಿಂಗ್ ಕಾಲೇಜಿಗೆ ಹೋಗುತ್ತೆ ನಾನು ಹಿಂಗೆ ಆಟೋ ಹೊಡೀತೀನಿ ಈ ಥರ ಮಾಡಿದ್ರೆ ನಾವು ತಿಂಗ್ಳಿಗೆ ಇಷ್ಟು ಮಾಡೋದು ಇಷ್ಟು ಒಟ್ಟು ಆದಾಯ ನಮ್ಮ ಫ್ಯಾಮಿಲಿ ಒಳಗೆ ಇಷ್ಟು ಆದಾಯ ಬಂದರೆ ಭಾಳ ಒಳ್ಳೆಯದು ಹೇಗೋ ಒಂದು ನೆಮ್ಮದಿಯಾಗಿ ಇರ್ಬೋದು ಮಾಡ್ಬೋದು ಹಾಗಾಗೇ ಈ ರೀತಿ ಕುಟುಂಬ ಮತ್ತು ಸ್ನೇಹಿತರು ಈ ರೀತಿ ಇದೆ ಇದೆ